ನಮಸ್ಕಾರ ಸ್ನೇಹಿತರೆ ಈ ಟಿವಿಯಿಂದ ಭಾರೀ ಅಧ್ವಾನ ಟಿವಿದು ಭಾರೀ ಅನಾನುಕೂಲಗಳಿದ್ದಾವೆ ಇವಾಗೆಲ್ಲ ಟಿವಿ ಇಂದ ಈ ಸೀರಿಯಲ್ಗಳಂತೆ ಬಂದ್ಬಿಡ್ತವೆ ಅವು ಏನು ಸುಮ್ನೆ ಒಂದು ಸ್ಟೋರಿನ ವರ್ಷದಗಟ್ಲೆ ನೋಡ್ತಾಯಿರ್ತಾರೆ ಈ ಹೆಣ್ಣು ಮಕ್ಳಂತೂ ಬರಿ ಆ ಸೀರಿಯಲ್ ನೋಡಿ ನೋಡಿ ನೋಡಿ ಸುಮ್ಮನೆ ಆ ಸೀರಿಯಲ್ ಆ ಏನಪ್ಪ ಟಿವಿ ಆನ್ ಆಗ್ತಿದ್ದಂಗೆ ಸೀರಿಯಲ್ ಹಾಕ್ಬಿಡ್ತಾರೆ ಅದು ಹುಚ್ಚು ಹಿಡ್ದೊಗ್ಬಿಡುತ್ತೆ ಆ ಸೀರಿಯಲ್ಗಳಿಂದ ಈ ಹೆಣ್ಣುಮಕ್ಳಳು ಪೂರ್ತಿ ಟೈಮ್ ಟೈಮ್ ಅಡುಗೆಗಳೇ ಮಾಡೋಲ್ಲ ಅಂತ ಟೈಮ್ ಆಗ್ಬಿಡುತ್ತೆ ಒಂಬತ್ತು ಹತ್ತು ಗಂಟೆ ಆಗ್ಬಿಡುತ್ತೆ ಹತ್ತು ಏನು ಅದು ಸೀರಿಯಲ್ ಬಂದ್ಬಿಡುತ್ತೆ ಅದು ಅದು ಬಂತು ಇದು ಸುಮ್ಮನೆ ಮಹಾಲಕ್ಷ್ಮೀ ಸೀರಿಯಲ್ ಬಂತಂತಂದು ಅದು ಮುಗಿಯೋವರೆಗೂ ಮ ಬರೀ ಅದರದ್ದೇ ಈ ಟಿವಿ ಬಂದಾಗಳಿಸಿ ಈ ಎಷ್ಟು ಅನುಕೂಲಗಳು ಇದ್ದಾವೆಂದ್ರೆ ಭಾಳ ಇದೈತೆ ಈ ಎಜುಕೇಶನಾಗಿ ಮಕ್ಳು ಅಂತೂ ಓದೋದೇ ಇಲ್ಲ ಆ ಮಕ್ಕಳು ಟಿವಿ ಯಾವಾಗ ನೋಡಿದ್ರು ಟಿವಿ ರಿಮೋಟ್ ಇಟ್ಕೊಂಡು ಇದ್ಬಿಡು ಟಿವಿ ಇಂದ ಈ ಓದೋದು ಅಂತೂ ಭಾಳ ತೊಂದರೆ ಅಂದರೆ ಭಾಳ ತೊಂದರೆ ಆಗ್ಬಿಡುತ್ತೆ ಈ ಟಿವಿ ಇಂದ ಆ ಟಿವಿ ಇಂದ ಎಜುಕೇಶನ್ ಅಂತೂ ಭಾಳ ತೊಂದರೆ ಆಗ್ಬಿಡುತ್ತೆ ತಿರುಗಿ ಮತ್ತೆ ಈ ಟಿವಿ ಇಂದ ಸುಮ್ಮನೆ ಭಾಳ ಅಧ್ವಾನ ಈ ಸುಮ್ಮನೆ ನೆಟ್ ಇದಾಗೋದು ಸುಮ್ಮನೆ ರಿಚಾರ್ಜು ಖರ್ಚುಗಳು ಇದು ಎಲ್ಲಾ ಮೊದಲೆಲ್ಲಾ ಏನು ಇರ್ಲಿಲ್ಲಾ ಒಂದು ನ್ಯಾಷ್ನಲ್ ಟಿವಿ ಬರೋದು ಏನೋ ಆಗೋದು ಇವಾಗೆಲ್ಲ ಏಲ್ಲಾ ದುಡ್ಡು ಎಲ್ಲಾ ಮೋಸ ದಗಾ ವಂಚನೆ ಬರಿ ಇದು ಮಾಡ್ತಾರೆ ಸುಮ್ಮನೆ ಎಲ್ಲ ಅದೊಂದು ಟಿವಿ ರಿಚಾರ್ಜ್ ಮಾಡಬೇಕೆಂದ್ರೆ ತಿಂಗ್ಳಿಗೆ ನಾನೂರು ಐನೂರು ರೂಪಾಯಿ ಬೇಕು ಆ ಥರ ಎಲ್ಲಾ ಇದು ಮಾಡಿಬಿಡ್ತಾರೆ ಸುಮ್ಮನೆ ಎಡವಟ್ಟು ಚಾನೆಲ್ಗಳು ಅವು ಯಾವು ಒಂದು ಒಂದು ನೋಡೋಕ್ಕೆ ಮುನ್ನೂರು ಚಾನೆಲ್ ರಿಚಾರ್ಜ್ ಮಾಡಬೇಕಾಗಿತ್ತು ಸುಮ್ಮನೆ ಇರು ಅದನ್ನು ಹಾಕ್ಸು ಇದನ್ನು ಹಾಕ್ಸು ಅದನ್ನು ಹಾಕ್ಸು ಇದನ್ನು ಹಾಕ್ಸು ಈ ಸ್ಪೋರ್ಟ್ಸು ಕ್ರಿಕೆಟು ಈ ಕ್ರಿಕೆಟ್ ಅಂತ ಆ ಟಿವಿದಾಗೆ ಬಂದ್ಬಿಟ್ತು ಅಂದ್ರೆ ಮಕ್ಳಂತೂ ಸುಮ್ಮನೆ ನಮ್ಮ ಆ ಒಂದು ದಿನ ಪೂರ್ತಿ ಆ ವನ್ ಡೇ ಮ್ಯಾಚ್ನೆ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿರೋದು ಸಾಯಂಕಾಲ ಎಂಟು ಒಂಬತ್ತು ಗಂಟೆ ಆಗ್ಬಿಟ್ಟಿರ್ತೈತೆ ಆ ಆಫ್ ಮಾಡೋದಿಲ್ಲ ಟಿವಿ ನಮಗೆ ಅಂತೂ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ ಟಿವಿಯಿಂದ ಓದೋದಿಲ್ಲ ಪಶ್ಟ್ ಆಪ್ ಆಲ್ ಹೇಳ್ಬೇಕೆಂದ್ರೆ ಮಕ್ಳು ಅದು ಓದೋದಿಲ್ಲ ಈ ಹೆಣ್ಮಕ್ಳಂತೂ ಧಾರವಾಹಿಗೆ ಸಾಯ್ತಿರ್ತಾರೆ ಸುಮ್ಮನೆ ಈ ಧಾರಾವಾಹಿ ಧಾರಾವಾಹಿ ಈ ಸಿನಿಮಾಗಳು ಇವು ಈ ಆ ನ್ಯೂಸ್ಗಳಂತೂ ನೋಡಬಾರ್ದು ಅಲ್ಲಿ ಏನೋ ನಡೆದಿರುತ್ತೆ ಈ ವಿಚಿತ್ರವಾಗಿ ಹೇಳ್ತಿರ್ತಾರೆ ಆ ನ್ಯೂಸ್ಗಳವ್ರು ಒಂದೇ ಎರಡೇ ಹತ್ತು ಚಾನೆಲ್ಗಳಿವೆ ಸುಮ್ಮನೆ ಅವ್ನ ಪಾಡಿಗೆ ಇವನು ಹೇಳ್ತಿರ್ತಾನೆ ಟಿವಿ ನೈನನ ಏನೋ ಒಂಥರ ಹೇಳ್ತಿರ್ತಾನೆ ಸುವರ್ಣ ನ್ಯೂಸ್ನವ್ನು ಒಂಥರ ಹೇಳ್ತಿರ್ತಾನೆ ಅವ್ನು ರಂಗಸ್ವಾಮ್ ಅವ್ನು ಒಂಥರ ಹೇಳ್ತಿರ್ತಾನೆ ಈ ಟಿವಿಗಳು ನೋಡಿ ಮನುಷ್ಯನಿಗೆ ಆ ನಾವಂತೂ ಆ ಸ್ಪೋರ್ಟ್ಸ್ ಇದು ಆ ನ್ಯೂಸ್ ನೋಡ್ಡಿದ್ದಂಗೆ ಆಗ್ಬಿಟೈತೆ ಅಷ್ಟು ವರಷ್ಟ್ ಆಗಿ ಇದು ಮಾಡ್ತಾರೆ ಮೊದಲೆಲ್ಲಾ ನ್ಯೂಸ್ ಅಂದ್ರೆ ಹೆಂಗೆ ವರದಿ ವರದಿ ಬೇರೆ ಟಿ ಇದು ಇರೋವ್ರಿಗೆ ಬರೋದು ವರದಿನಾ ಅಚ್ಚುಕಟ್ಟಾಗಿ ಮಾಡೊವ್ರು ಇವ್ರು ಸುಮ್ಮನೆ ಕ್ರೈಮ್ ತೋರಿಸೋಕ್ಕೆ ಹಿಡ್ದು ಬಿಟ್ಟಿದಾರೆ ಇವ್ರು ಟಿವಿ ಚಾನೆಲ್ದು ಒಂದು ದೊಡ್ಡ ಬಿಜಿನೆಸ್ ಈ ಟಿವಿ ಚಾ ಇವರ ಇವರ ಒಂದು ನ್ಯೂಸ್ನರಿದ್ದ ಒಂದು ದೊಡ್ಡ ಬಿಜಿನೆಸ್ ಅವ್ನು ಸುಮ್ಮನೆ ಅವ್ನ ಚಾನೆಲ್ನಾ ಅವ್ರನ್ನ ಕರೆಸ್ತಾನೆ ಇವ್ರನ್ನ ಕರೆಸ್ತಾನೆ ಅಪೋಸಿಟ್ ಪಾರ್ಟಿನನಾ ಕರೆಸ್ತಾನೆ ಇವ್ರನ್ನ ಕರೆಸ್ತಾನೆ ಇಬ್ರು ಮುಂದಿಟ್ಟು ಕುಸ್ತಿ ಇಡಿಸ್ತಾನೆ ಈ ಥರ ಚಾನೆಲ್ಗಳ ನೋಡಿ ಆ ಟಿವಿಗಳಿದ್ದ ಅಧ್ವಾನ ಎದ್ದೊಗ್ಬಿಟ್ಟತೆ ಅಪೋಸಿಟ್ ಪಾರ್ಟಿನಾ ಕಳಸ್ತಾನೆ ಇವಾಗ ಏನಾರು ಗಲಾಟೆ ಆಯ್ತು ಅವ್ನು ಸಾಬ್ರನ್ನು ಕರೆಸಿರ್ತಾನೆ ಮುಸಲ್ಮಾನ್ರು ಇಲ್ಲಿಯರನ್ನ ಹಿಂದೂರನ್ನ ಕರೆಸಿರ್ತಾನೆ ಏನು ಇವು ಹಂಗೆ ಹೊಡದ್ರೆ ಬಾಂಬ್ ಇವ್ರು ಏನಗೆ ಇವ್ರು ಹೆಚ್ಕಿ ಇವ್ರನ್ನೇ ಕುಸ್ತಿ ಹಿಡಸ್ತಾರೆ ಇವ್ರೆ ಗಲಾಟೆ ಎಬ್ಬಿಸ್ತಾರೆ ಆ ಮೇಯ್ನ್ ಪ್ರಾಬ್ಲೆಮ್ ಆಗೋದಕ್ಕೆ ಕಾರಣಾನೇ ಈ ಟಿವಿ ಚಾನೆಲರ ಇಂದಲೇ ಪ್ರಾಬ್ಲೆಮ್ಸ್ ಆಗೋಕ್ಕೆ ಕಾರಣ ಮೊದ್ಲು ಏನು ಆ ಥರ ಇರ್ಲಿಲ್ಲ ಅವ್ರದು ಬರೋದು ಹೋಗೋರು ಇದಾಗೋದು ಇವಾಗ ಇವ್ನೇ ಇವ್ರೆನೆ ಬೆಂಕಿ ಹಚ್ಚೋದೇ ಇವ್ರು ಟಿವಿ ಚಾನೆಲರು ಆ ಒ ಇದು ಸೀರಿಯಲ್ ಅಂತ ಅದು ಏನೋ ಒಂದು ಗಂಟೆಗಾಗೋ ಸ್ಟೋರಿನ್ನ ಒಂದು ತಿಂಗ್ಳು ಮಾಡ್ತಾರೆ ಏನು ಸುಮ್ಮನೆ ಅದು ಬಂದು ಇದು ಮಾಡೋದು ಬರೆ ಊಟ ಮಾಡೋದು ಒಂದು ಗಂಟೆ ಬರಿ ಒಂದು ಮಾತು ಒಂದು ಸಾಹಿತ್ಯವೇ ಒಂದು ಸಂಗೀತೆ ಒಂದು ಈ ಕತೆ ಒಂದು ಕಾದಂಬರಿ ಮೊದಲೆಲ್ಲ ಕಾದಂಬರಿ ಕಥೆಗಳೆಲ್ಲಾ ಹೆಂಗಿದ್ವು ಇವಾಗೆಲ್ಲ ಎಲ್ಲ ವರಷ್ಟ್ ಈ ಚಾನೆಲ್ಗಳಂತು ಹೇಳ್ಬಾರ್ದು ಈ ಚಾನೆಲ್ಗಳು ಹಂಗಾಗಿ ಈ ನ್ಯೂಸ್ಗಳು ಇದ್ರಿಂದ ಈ ಸಿನಿಮಾಗಳು ಜಾಸ್ತಿ ಆಗ್ಬಿಟ್ಟದ ಮೊದಲೆಲ್ಲ ತಿಂಗ್ಳಿಗೊಂದು ವಾ ಎರಡೋ ಮೂರೋ ಹಾಕೋರು ಒಂದು ಚಾನೆಲ್ ಇತ್ತು ಇವಾಗ ಮೂವತ್ತು ನಲವತ್ತು ನೂರು ಮುನ್ನೂರು ಚಾನೆಲ್ ಆಗಿ ಬಿಟ್ಟು ಆಗಿ ಬಿಟ್ಟಿದ್ದಾವೆ ಆ ಚಾನೆಲ್ಗಳು ಬಂದು ಸುಮ್ಮನೆ ಅಧ್ವಾನ ಸುಮ್ಮನೆ ಕರೆನ್ಸಿ ರೇಟು ದುಡಿಮೆ ಇಳಿ ಇರೋಲ್ಲ ಅದು ನಾನ್ನೂರು ಐನೂರು ಆರ್ನೂರು ರೂಪಾಯಿ ಅದಕ್ಕೆ ಹೋಗ್ಬಿಡುತ್ತೆ ಆ ಒ ಇದು ಈ ಸ್ಪೋಟ್ಸ್ಗಳು ಈ ಪ್ರತಿ ಒಂದು ಹೀಗೆ ಎಲ್ಲ ಪ್ರತಿ ನ್ಯೂಸ್ಗಳು ಚಾನೆಲ್ಗಳು ಜಾಸ್ತಿ ಆಗಿ ಇದು ಮಾಡ್ತಾರೆ ಮೇಯ್ನ್ ಪ್ರಸ್ಟ್ ಹೇಳಬೇಕೆಂದ್ರೆ ಈ ಎಜುಕೇಶನ್ ಮಕ್ಳಿಗೆ ತುಂಬ ತೊಂದರೆ ಆಗುತ್ತೆ ಟಿವಿ ಇಂದ ತಿರಗಾ ಈ ಹೆಣ್ಣ ಮಕ್ಳಂತೆ ಬರಿ ಟಿವಿ ನೋಡ್ತಿರ್ತಾರೆ ಬರಿ ಸೀರಿಯಲ್ ಯಾವಾಗಲು ಬರಿ ಸೀರಿಯಲ್ ಹಾಕೋದು ಸೀರಿಯಲ್ ನೋಡೋದು ಈ ಇವಾಗ ಅದು ಬಿಗ್ ಬಾಸ್ ಅಂತೆ ಬಂದ್ಬಿಟ್ಟೈತೆ ಆ ಬಿಗ್ ಬಾಸ್ ಅಂತೆ ಅದು ಏನು ಬಾಸೊ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಸ್ಟಾರ್ಟ್ ಆಗಿರುತ್ತೆ ಸುಮ್ಮನೆ ಅದು ಏನೋ ಮನೆಲ್ಲಿ ಕೂಡಿಹಾಕಿ ಬಿಡ್ತಾರೆ ಅದೊಂದು ಸ್ಟೋರಿನಾ ಅದನ್ನೆ ಒಂದು ಸುಮ್ಮನೆ ಒಂದು ಇದು ಮಾಡ್ಕೊಂಬಿಡ್ತಾರೆ ನಾ ಹಂಗೆ ಕರೆಕ್ಟ್ ಆಗಿ ಹತ್ತು ಗಂಟೆಗೆ ಅಂದ್ರೆ ಹತ್ತು ಗಂಟೆಗೆ ಕರೆಕ್ಟ್ ಆಗಿ ಆ ಟಿವಿನ ಆನ್ ಮಾಡಿಬಿ ಆನ್ ಮಾಡಿ ಬಿಡ್ತಾರೆ ಆ ನಮಗೆಲ್ಲಾ ಸಾಕಾಗಿ ಹೋಗ್ಬಿಟ್ಟತೆ ಆ ಟಿವಿ ಇಂದ ಅಷ್ಟು ಇದು ಐತಿ ಒಂಥರಾ ಮನುಷ್ಯನಿಗೆ ಟೆನ್ಶನ್ ಜಾಸ್ತಿ ಆಗ್ಬಿಡತ್ತೆ ಬಿ ಪಿ ಶುಗರ್ಗಳು ನನ್ನ ಅನ್ಸಿಕೆ ಈ ಬಿ ಪಿ ಶುಗರ್ಗಳು ಅವೆಲ್ಲಾ ಬಂದಿರೋದು ಈ ಟಿವಿ ಇದ್ರಿಂದ ಬಂದೈತೆ ಅಂದ್ಕೊಂಡಿದ್ದೀನಿ ಅಷ್ಟು ಇದು ಈ ಟಿವಿ ಇಂದ ಅನಾನುಕೂಲಗಳಿದ್ದಾವೆ ಮೊದಲು ಆ ಥರ ಏನು ಇರ್ಲಿಲ್ಲ ಒಂದು ಚಾನೆಲ್ ಇರೋದು ಏನೋ ಒಂದು ದೇಶದ್ದು ಒಂದು ನ್ಯೂಸ್ ಬರೋದು ದೇಸ ನ್ಯೂಸ್ ನ್ಯೂಸ್ ಬಗ್ಗೆ ತಿಳ್ಕೋಬೇಕು ನಮ್ಮ ರಾಜ್ಯದ ಬಗ್ಗೆ ತಿಳ್ಕೋಬೇಕು ಏನು ಅಂತಂದ್ರೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ